ಅಲೋ ಸರ್ ಆಟೊ ಓಲ್ವೋ ಬುಕ್ ಮಾಡ್ಬೇಕಾಗಿತ್ತು ನಾನು ಬುಕ್ ಮಾಡ್ತೀನಿ ನಿಮಗೆ ನಮ್ಗೆ ಫಂಕ್ಷನ್ನಿದೆ ನಾವೆಲ್ಲೋ ಹೋಬೇಕು ಫ್ಯಾಮ್ಲಿ ಎಲ್ಲ ಫ್ಯಾಮ್ಲಿ ಹೋಗೋದುಕ್ಕೆ ನೀವು ಬರ್ತೀನಿ ಅಂದಿರಿ ಆಟೋನಾಗೆ ಬನ್ನಿ ಸರ್ ನಾನು ಬಂದ ತಕ್ಷಣ ನೀವು ಕಾಲ್ ಮಾಡಿದ್ರೆ ನಾ ಬರ್ತೀನಿ ನೀವು ಕರ್ಕೊಂಡೋಗಬೇಕು ಅಲ್ಲಿ ಕರ್ಕೊಂಡೋಗಿ ಎಷ್ಟೊತ್ತಿಗೆ ನಮಗೆ ತಿಳಿಸ್ತೀರಾ ಅಲ್ಲಿ ಟ್ರಾಫಿಕ್ ಏನಾದರೂ ಇತ್ತಂದರೆ ನೀವು ಯಾವ್ತರ ನಮ್ಮನ್ನು ಕರ್ಕೊಂಡೋಗಿ ಬಿಡ್ತೀರ ಸರ್ ನಿಮಗೆ ನಿಮಗೆ ಗೊತ್ತಿದ್ದುದ ದಾರಿನಾಗೆ ರಸ್ತೆನಾಗೆ ನನಗೆ ಜಲ್ದಿ ಕರ್ಕೊಂಡೋಗಿ ಬಿಟ್ಟರೆ ನಮಗ್ ತುಂಬ ಒಳ್ಳೆದಾಗ್ತೈತೆ ಯಾಕಂದರೆ ನಮಗೆ ತಂದು ಅಷ್ಟು ಗೊತ್ತಿಲ್ಲ ನೀವು ಕರ್ಕೊಂಡೋಗಿ ಬಿಟ್ಟರೆ ಅದಕ್ಕೋಸ್ಕರ ಕ್ಯಾಬ್ ಬುಕ್ ಮಾಡಿರೋದು ನೀವು ಕರ್ಕೊಂಡೋಗಿ ನಮಗೆ ಬಿಡಿ ಆಮೇಲೆ ಸರ್ ಯಾವ ಟೈಮ್ ಎಷ್ಟೊತ್ತಿಗೆ ಕರ್ಕೊಂಡೋಗಿ ಬಿಡ್ತೀರ ಸರ್ ಎಷ್ಟೊತ್ತಾಗ್ಬೋದು ಆಯಿತು ಕರ್ಕೊಂಡೋಯ್ತಿನಿ ಸರ್ ಅಂತೇಳ್ತಿರ ಹ್ಞೂ ಸರ್ ಎಷ್ಟೊತ್ತಾಗುತ್ತಂತೆ ಟ್ರಾಫಿಕ್ಕಿದೆ ಟ್ರಾಫಿಕ್ ಇಲ್ದಂಗೆ ಸ್ವಲ್ಪ ಹೆಚ್ಚು ಕಮ್ಮಿ ಕರ್ಕೊಂಡೋಗಿ ಬಿಡ್ತೀನಿ ಅಂತೇಳ್ತಿದಿರಾ ಸರಿ ಸರ್ ಹಂಗೆ ಆಗಲಿ